ಹಾಂ ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ ಇಂದ ಮಾತಾಡ್ತಿರೋದಲ್ವಾ ಹಾಂ ನಮಗೆ ಒಂದು ಮದುವೆ ಸಮಾರಂಭ ಉಂಟು ಅದಕ್ಕೆ ಐಸ್ ಕ್ರೀಮ್ ಬೇಕಿತ್ತು ಅದಕ್ಕೆ ನಾವು ಕೇಳಲಿಕ್ಕೆ ಫೋನ್ ಮಾಡಿದ್ದು ನಮಗೆ ವೆನಿಲ್ಲ ಫ್ಲೇವರದ್ದು ಬೇಕಿತ್ತು ಅದರಲ್ಲಿ ಯಾವುದೆಲ್ಲ ವೆರೈಟಿ ಸಿಕ್ತದೆ ಹ್ಞೂ ಹಾಂ ಹೌದಾ ಅದಕ್ಕೆ ಕಪ್ ಐಸ್ ಕ್ರೀಮಿಗಾದ್ರೆ ಹೇಗೆ ಎಷ್ಟು ಆಗ್ತದೆ ಹೌದಾ ನಮಗೆ ಒಂದು ಐನೂರು ಐನೂರು ಬೇಕಿತ್ತು ನಮಗೆ ಉಡುಪಿಗೆ ಹಾಂ ಅಡ್ರೆಸ್ ಉಡುಪಿ ತಾಲೂಕು ಆಫೀಸ್ ಉಂಟಲ್ಲ ಅದರ ಹತ್ತಿರನೆ ಇದು ನಮಗೆ ಡಿಸೆಂಬರ್ ಇಪ್ಪತ್ತೊಂಬತ್ತಿಗೆ

ಹಾಂ ಆಯ್ ಬೆಳಿಗ್ಗೆ ಬೆಳಿಗ್ಗೆ ಬೆಳಿಗ್ಗೆ ಮದುವೆ ಮದುವೆಗೆ ಬೇಕಿತ್ತು ಹಾಂ ಐನೂರು ಕಪ್ ಐಸ್ ಕ್ರೀಮ್ ನಮಗೆ ಒಂದು ಈಗ ಟೇಸ್ಟ್ ಮಾಡಲಿಕ್ಕೆ ಒಂದು ಕೊಡ್ಬೋದಾ ಅಂದರೆ ಸ್ಯಾಂಪಲ್ ಕಳಿಸ್ಬೋದ ಹಾಂ ಹೌದು ವೆನಿಲ್ಲ

ಹಾಂ ಹೌದು ಹೌದು ಹಾಂ ಸರಿ ಓಕೆ ಓಕೆ ಸರಿ